ಈ ಕಲಾಪ್ರಕಾರ ಮತ್ತು ಈ ಏನಂತಾರೆ ಕಲೆ ಕೌಶಲ್ಯ ಕುಶಲತೆ ಕಲೆ ಕೌಶಲ ಕಲೆ ಕರಕೌಶಲ್ಯ ಇವೆಲ್ಲವೂ ಹಂತ ಹಂತವಾಗಿ ಮೊದಲ ಮೊದಲನೇ ತಲೆಮಾರಿನಿಂದ ಹಂತ ಹಂತವಾಗಿ ಕಡಿಮೆ ಆಗ್ತ ಬರ್ತಿದೆ ಈಗಿನ ತಲೆಮಾರಿಗೆ ಯಾಕಂದರೆ ಸಂಸ್ಕೃತ ಸಂಸ್ಕಾರ ಮತ್ತು ಆ ಮಹತ್ವ ಆ ಇತಿಹಾಸದಲ್ಲಿ ನಡೆದುಕೊ ಬಂದ ಸಂಸ್ಕೃತಿ ಸಂಸ್ಕಾರವನ್ನೆಲ್ಲ ಈಗ ಕಡಿಮೆ ಮಾಡ್ತಾ ಇದಾರೆ ಯಾಕಂದರೆ ಎಲ್ಲವನ್ನೂ ನಾವು ಬ್ರಿಟೀಷರ ಒಂದು ಅಭ್ಯಾಸವನ್ನು ಕಲಿತ ಕಲಿತ ನಮ್ಮದೇ ಆದ ಅಭ್ಯಾಸಗಳನ್ನು ಮರೀತಾ ಇದ್ದೀವಿ ಎಲ್ಲವನ್ನು ನಾವು ಕೊಂಡ್ಕೊಳ್ಳೋ ಮಟ್ಟಿಗೆ ನಾವು ಬೆಳೀತಾ ಇದ್ದೀವಿ ಯಾವುದನ್ನೂ ತಯಾರಿಸೋಕ್ಕಾಗದೆ ತಯಾರಿಸುವುದನ್ನ ಕೂಡ ನಮ್ಮ ಕೈಲಿ ಆಗಿ ನಾವೇ ತಯಾರಿಸಿಕೊಳ್ಳುವುದನ್ನು ಕೂಡ ನಾವು ನಮ್ಮ ಒಂದು ಬೇಜವಾಬ್ದಾರಿತನದಿಂದ ಕೊಂಡುಕೊಳ್ಳೋ ರೀತಿಗೆ ಹೊರಟಿದ್ದೀವಿ ಒಂದು ಕಲೆಯಾಗಿರ್ಬೋದು ಸಂಸ್ಕೃತಿ ಸ್ ಮಹತ್ವ ಆಗಿರ್ಬೋದು ಇತಿಹಾಸದಿಂದ ನಡೆದು ಬಂದ ಕಲೆ ಕೌಶಲ್ಯ ನಮ್ಮಲ್ಲಿದ್ದಂಥ ನಮ್ಮ ಕರ್ನಾಟಕದಲ್ಲಿ ಇರ್ ಇದ್ದಿದ್ದಂಥ ಹಳೆ ತಲೆಮಾರಿನ ಹಳೆ ತಲೆಮಾರಿನಲ್ಲಿ ಕೆ ಎಂಥೆಂಥ ಕಲೆ ಕೆತ್ತನೆಗಾರರಿದ್ದರು ಚಿತ್ರಗಾರ ಚಿತ್ರಕಲೆ ಗಾರರಿದ್ದರು ನೃತ್ಯಗಾರರಿದ್ದರು ಹಾಗೆ ಜನಪದ ಹಾಡು ಇಂತಹ ಬಹಳಷ್ಟು ಉದಾಹರಣೆಗಳಿವೆ ಎ ಇವುಗಳೆಲ್ಲ ಹಳೆ ತಲೆಮಾರಿನಿಂದ ನಮ್ಮಲ್ಲಿಯೇ ಹೆಚ್ಚಿದ್ದರು ಈಗ ಬರು ಬರುತ್ತಾ ತಲೆಮಾರಿನಿಂದ ತಲೆಮಾರಿಗೆ ಎಲ್ಲ ಕಲೆ ಕೌಶಲ್ಯಗಳು ಎಲ್ಲವೂ ಕಡಿಮೆಯಾಗಿ ನಮ್ಮ ನಮ್ಮಲ್ಲಿ ಕಲಾಪ್ರಕಾರಗಳು ಕು ಕರ ಕರಕೌಶಲ್ಯತೆಗಳು ತಲೆಮಾರಿನಿಂದ ತಲೆಮಾರಿಗೆ ಇಳಿದು ಬಂದಿದೆ